ನಾನು ಬಾಲ್ಯದಲ್ಲಿದ್ದಾಗ ನನಗೆ ನೆನ್ಪಿರುವಂಥ ಪ್ರಾಚೀನ ಕಾಲದ ರಾಜರ ಬಗ್ಗೆ ಅಂತ ಹೇಳಿದ್ರೆ ಅದು ಬಂದು ಟಿಪ್ಪು ಸುಲ್ತಾನ್ ಅಂತ ಅವ್ರನ್ನ ಏನಂದ್ರೆ ಟಿಪ್ಪು ಸಾಯೀಬ್ ಅಂತ ಕರೀತಿದ್ರು ಅವರು ಆಗ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಆಗಿನ್ ಕಾಲದಲ್ಲಿ ಪ್ರಮುಖ ಹೋರಾಟಗಾರರಲ್ಲಿ ಇವ್ರು ಒಬ್ರ್ ಆಗಿದ್ದರು ಈ ಹೋರಾಟದ ಸಂದರ್ಭದಲ್ಲಿ ಇವ್ರಿಗೆ ಏನಂದ್ರೆ ಒಂದು ಬಿರುದನ್ನು ಕೊಟ್ಟಿರ್ತಾರೆ ಅದು ಏನಂತ ಅಂದ್ರೆ ಮೈಸೂರಿನ ಹುಲಿ ಅಂತ ಕರೀತಿರ್ತಾರೆ ಇವ್ರದ್ದು ಸಾಧನೆ ಏನು ಅಂತ ಹೇಳಿದ್ರೆ ತುಂಬ ಇದೆ ಅದರಲ್ಲಿ ಏನೆಂದ್ರೆ ನನಗೆ ನೆನಪಿರೋದು ಮೈಸೂರನ್ನು ರಕ್ಷಿಸೋದಕ್ಕೆ ಬ್ರಿಟಿಷರೊಂದಿಗೆ ಜಾಸ್ತಿ ಹೋರಾಡಿದಂಥವ್ರು ಇವರು ಮತ್ತು ಏನಂದ್ರೆ ಯುದ್ಧದಲ್ಲಿ ರಾಕಿಟ್ ತಂತ್ರಜ್ಞಾನ ಅದನ್ನು ಪರಿಚಯ ಮಾಡಿದ ಮೊದ್ಲನೇ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಟಿಪ್ಪು ಅವ್ರು ಮತ್ತೆ ಮೈಸೂರಲ್ಲಿ ರಾಜ್ಯಕ್ಕೆ ಫಸ್ಟ್ ಟೈಮ್ ರೇಷ್ಮೆಯನ್ನು ಪರಿಚಯ ಮಾಡಿದಂಥವ್ರು ಟಿಪ್ಪು ಅವ್ರು ಆಗಿರ್ತಾರೆ ಇಲ್ಲಿ ಏನಂದ್ರೆ ದಲಿತರ ಮೇಲಿನ ಬಹಿಷ್ಕಾರವನ್ನು ತೊಡೆದು ಹಾಕಿದಂತವರು ಇವರ ಕಾಲದಲ್ಲೇ ನಡೆದಿರುತ್ತೆ ಇದು ಮತ್ತು ಭೂ ಕಂದಾಯ ನೀತಿಗೆ ನೀತಿಯನ್ನು ಜಾರಿಗೆ ಮಾಡಿದವ್ರು ಇವರೇ ಆಗಿರ್ತಾರೆ ಇವರು ಹುಟ್ಟಿದ್ದು ಬಂದು ಆಳ್ವಿಕೆ ಬಂದು ಏನೆಂದ್ರೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಏಳುನೂರ ಎಂಬತ್ತ ಎರಡರಿಂದ ಇವರು ಮೇ ಸಾವಿರದ ಏಳುನೂರ ತೊಂಬತ್ತರವರೆಗೆ ಇವರು ಮೈಸೂರಿನಲ್ಲಿ ಆಳ್ವಿಕೆನ ನಡೆಸಿರ್ತಾರೆ ಇವರ ಪಟ್ಟಾಭಿಷೇಕ ಆಗಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಏಳುನೂರ ಎಂಬತ್ತ ಎರಡರಲ್ಲಿ ಇವ್ರ ತಂದೆ ಬಂದು ಹೈದರಾಲಿ ತಾಯಿ ಬಂದು ಫಾತಿಮಾ ಫಖ್ರ್ ಉನ್ನಿಸಾ ಅಂತ ಕರೀತಾರೆ ಮತ್ತು ಇವ್ರ ಜನನ ಬಂದು ನವೆಂಬರ್ ಹತ್ತನೇ ತಾರೀಕು ಸಾವಿರದ ಏಳುನೂರ ಐವತ್ತರಲ್ಲಿ ದೇವ್ನಹಳ್ಳಿಯಲ್ಲಿ ಹುಟ್ತಾರೆ ಈಗಲೂ ಕೂಡ ದೇವನಹಳ್ಳಿಯಲ್ಲಿ ಆ ಕೋಟೆ ಇದೆ ಅದನ್ನು ಈಗ್ಲೂ ಹೇಳ್ತಿರ್ತಾರೆ ಇದು ತುಂಬ ಫೇಮಸ್ ಇದೆ ಅಲ್ಲಿ ತುಂಬ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ ಆ ಥರ ಇರುತ್ತೆ ಮತ್ತು ಇವರು ಮರಣ ಹೊಂದಿದ್ದು ಮೇ ನಾಲ್ಕನೇ ತಾರೀಕು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಆವಾಗ ಅವ್ರ್ಗೆ ಹೇಜು ಒಂದು ನಲವತ್ತೆಂಟು ವರ್ಷ ಆಗಿರುತ್ತೆ ಇವರು ಶ್ರೀರಂಗಪಟ್ಟಣದಲ್ಲಿ ಆಗ ಮರಣ ಹೊಂದಿದ್ದರು ಅನ್ನೋದು ಇದೆ ಮತ್ತೆ ಇವ್ರ್ದು ಕೊನೆ ದಿನಗಳಲ್ಲಿ ಏನಂತ ಅಂದರೆ ಒಂದು ಮೈಸೂರು ಮೇಲೆ ಯುದ್ಧಕ್ಕೆ ಬರ್ತಾರೆ ಬ್ರಿಟಿಷರು ಆಗ ಏನಂದ್ರೆ ಇವ್ರಿಗೆ ಮಿಲಿಟರಿ ಸಹಾಯಕನಾಗಿದ್ದಂಥ ಫ್ರೆಂಚ್ ಅಧಿಕಾರಿ ಬಂದ್ಬಿಟ್ಟು ಟಿಪ್ಪುಗೆ ಬಂದ್ಬಿಟ್ಟು ನೀವು ಓಡೋಗಿ ಸುರಕ್ಷಿತವಾಗಿರುವ ಜಾಗಕ್ಕೆ ಓಡೋಗಿ ಇಲ್ಲಾಂದರೆ ಶರಣಾಗಿ ಬಿಡಿ ಬ್ರಿಟಿಷರಿಗೆ ಅಂತ ಹೇಳಿದಾಗ ಅವರು ಏನ್ ಹೇಳ್ತಾರೆ ಅಂದರೆ ಟಿಪ್ಪು ಅವರು ಒಂದು ದಿನ ಹುಲಿಯಂತೆ ಬದುಕುವುದು ಸಾವಿರ ವರ್ಷ ಕುರಿಯಂತೆ ಬದುಕುವುದಕ್ಕಿಂತ ಉತ್ತಮ ಅಂತ ಹೇಳಿಬಿಟ್ಟು ಅವರು ಆ ಯುದ್ಧದಲ್ಲಿ ಹೋರಾಡ್ತಾರೆ